ಭಾರತದ ಮಾಧ್ಯಮಗಳ ಬಗ್ಗೆ ತುಂಬ ಖುಷಿಯಿದೆ ಆದರೆ ಅಷ್ಟೇ ಬೇಸರ ಕೂಡ ಇದೆ ಬೇಸರ ಯಾಕಂದರೆ ಕೆಲವು ಚ್ಯಾನಲ್ಗಳವರು ಕೆಲವೊಂದು ವಿಚಾರಗಳನ್ನ ತುಂಬ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ ಅದೊಂದು ಬೇಸರ ಸಂಗತಿ ಈ ಕೆಲವು ಸೆಲೆಬ್ರಿಟೀಸ್ಗಳು ಏನಿರ್ತಾರೆ ಅವರನ್ನೆ ತುಂಬ ಫೋಕಸ್ ಮಾಡ್ತಾರೆ ಅವ್ರ ಬಗ್ಗೇನೆ ತುಂಬ ಎಕ್ಸ್ಪ್ಲೈನ್ ಮಾಡ್ತಾರೆ ಪದೇ ಪದೆ ಅವರದ್ದನ್ನೇ ಹಾಕ್ತಾ ಇರ್ತಾರೆ ಕೆಲವೆಲ್ಲಾ ಹೀಗೆ ನಮ್ಮ ಮಾಧ್ಯಮದವರು ಹೇಳಿದ್ದನ್ನೇ ಹೇಳ್ತಿರ್ತಾರೆ ಹಾಡಿದ ಏನು ಹಾಡಿದ್ದನ್ನೇ ಹಾಡ್ತಾ ಇರ್ತಾರೆ ತುಂಬ ಇಂಪಾರ್ಟೆಂಟ್ ಇರೋ ವಿಚಾರಗಳನ್ನು ಬಹಳ ಕಡಿಮೆ ಅವಧಿನಲ್ಲಿ ಹೇಳಿ ಬಿಡ್ತಾರೆ ಅದು ಅದ್ರ ಬಗ್ಗೆ ಎಕ್ಸ್ಪ್ಲೈನೇ ಮಾಡಲ್ಲ ಅದ್ರ ಬಗ್ಗೆ ಜನಗಳಿಗೆ ಮುಟ್ಟಿದೆಯಾ ಇಲ್ವಾ ಅಂತ ಗಮನ ತಗೋಳಲ್ಲ ಏನೋ ಹೇಳಬೇಕು ಹೇಳಿ ಮುಗಿಸಿದೀವಿ ಅದನ್ನು ಆ ಥರದ್ದು ಭಾವನೆಗಳು ಅವರಲ್ಲಿ ಇದು ತುಂಬ ಮಾಧ್ಯಮಗಳಲ್ಲಿ ಉಂಟು ಅದೆ ಯಾರಾದರು ಸೆಲೆಬ್ರಿಟೀಸು ಇಷ್ಟು ಆಸ್ತಿ ಮಾಡಿದರು ಮತ್ತೆ ಹೊರಗಡೆ ಫಾರಿನ್ ಟೂರಲ್ಲಿ ಇದ್ದಾರೆ ಮತ್ತೆ ಅವರಿಗೆ ಖಾಯಿಲೆ ಬಂದಿದೆ ಈ ಥರದ್ದು ವಿಚಾರಗಳನ್ನ ತುಂಬಾ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಇದನ್ನು ತುಂಬ ಎಳೆದು ಎಳೆದು ಹೇಳಿ ಹೇಳಿ ಹೇಳಿ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ ಮತ್ತೆ ಇದು ನಮ್ಮ ಪ್ರಕಾರದಲ್ಲಿ ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಹ್ಞೂ ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳು ಇರುತ್ವೆ ಅಂದರೆ ಈಗ ಎಲ್ಲೋ ಒಂದು ಒಂದು ಸಣ್ಣ ಕಾರ್ಯಕ್ರಮ ಅಂತ ನಾವು ಒಂದು ಪ್ರಚಾರಕ್ಕೆ ಅವ್ರ ಹತ್ರ ಹೇಳಿರ್ತೀವಿ ಒಂದು ಹಾಡುಗಾರಿಕೆ ಇರಬಹುದು ಒಂದು ದೇವರ ನಾಮದ ಕಾರ್ಯಕ್ರಮ ಒಂದು ಪ್ರವಚನದ ಕಾರ್ಯಕ್ರಮ ಒಂದು ಅವೇರ್ನೆಸ್ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಇಂಥ ಅಂದರೆ ಇಂತಹ ದಿನಗಳಲ್ಲಿ ಇಂಥ ವೆನ್ಯೂ ಇಂಥ ಸ್ಥಳದಲ್ಲಿ ಇದೆ ಅದನ್ನು ಒಂದು ಜನಕ್ಕೆ ರೀಚ್ ಆಗೋ ಥರ ಒಂದು ಅಡ್ವಟೈಸ್ ಮಾಡಿಕೊಡಿ ಅಂತ ಹೇಳಿರ್ತೀವಿ ಅದನ್ನು ಅತೀ ಕಡಿಮೆ ಅವಧಿಯಲ್ಲಿ ಅವರು ಕೊಟ್ಟಿದ್ದಾರೆ ಅವರು ಜನಗಳಿಗೆ ಇದನ್ನು ತಿಳಿಸಿದಾರೆ ಅಂತ ನಮಗೆ ಗೊತ್ತಾಗೋ ಗೊತ್ತಾಗೋದೇ ಇಲ್ಲ ಹ್ಞೂ ಆವಾಗ ಕೊಟ್ವಿ ಈವಾಗ ಕೊಟ್ವಿ ಅಂತಾರೆ ಆಗೆಲ್ಲೋ ಈಗೆಲ್ಲೋ ಹೀಗೆಲ್ಲೋ ಎಲ್ಲೊ ಒಂದು ಮಾಡಿರ್ತಾರೆ ಈಗ ಒಂದು ಸ್ವಲ್ಪ ಭಾಳ ಬೇಸರದ ಸಂಗತಿ ಒಳ್ಳೇದನ್ನು ಒಂದು ಸ್ವಲ್ಪ ಪದೇ ಪದೇ ಹೇಳಿ ಹೇಳಿ ಸ್ವಲ್ಪ ಜನಗಳ್ಗೆ ಒತ್ತಿ ಹೇಳಿ ಅದನ್ನು ತಿಳ್ಸ್ಬೋದು ಮತ್ತು ಇದು ಎಲ್ಲ ಚಾನೆಲ್ಗಳಿದೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಚಾನಲ್ಗಳಲ್ಲಿ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾರೆ ಜನಕ್ಕೆ ತಿಳಿಸು ಅಂದರೆ ರೀಚ್ ಆಗೋ ತನಕ ಅವರು ಅವ್ರ ಕೆಲಸಾನ ಅವರು ಮಾಡಿರ್ತಾರೆ ಅದು ಖುಷಿ ಇದೆ ಈ ರೀತಿ ಮಾಧ್ಯಮಗಳು ಈ ಥರ ಏನು ಅವ್ರ ಬಗ್ಗೆ ನಮಗೆ ತಪ್ಪು ಅಭಿಪ್ರಾಯ ಇದೆ ಅದನ್ನ ಅವರು ಸಾಧ್ಯವಾದಷ್ಟು ಹೋಗಲಾಡಿಸ್ಕೊಂಡು ಆದಷ್ಟು ಅವರು ಒಳ್ಳೆ ಮೆಸೇಜಸ್ಗಳನ್ನು ವಿವಿಧ ಜನಗಳಿಗೆ ವಿವಿಧ ಪ್ರಾಂತ್ಯ ಜ ಅಂದರೆ ನಮ್ಮ ಮೈಸೂರಿನಲ್ಲೇ ತುಂಬ ರೂರಲ್ಲೂ ಇದೆಲ್ಲ ಇದೆ ಅಲ್ಲಿಗೆಲ್ಲ ತಲ್ಪ್ಸೋ ಮಟ್ಟದಲ್ಲಿ ಅವರು ಕೆಲಸ ಮಾಡಿದ್ರೆ ತುಂಬ ಖುಷಿಯಾಗತ್ತೆ ಮತ್ತೆ ಕೆಲವು ಚಾನಲ್ಗಳಲ್ಲಂತು ಟಿ ಆರ್ ಪಿಗೋಸ್ಕರ ತುಂಬ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾರೆ ಇದೆಲ್ಲ ತುಂಬ ಕಹಿ ಅನುಭವ ಆಗುತ್ತೆ ಮತ್ತು ಇನ್ನು ಕೆಲವು ಚಾನಲ್ಗಳಲ್ಲಿ ಏನಾಗ್ತದೆ ಅಂತಂದರೆ ಇದು ಒಂದು ಇಲ್ಲಿಗೆ ಒಂದು ಹಾಡೋದಕ್ಕೆ ಆಗಲಿ ಒಂದು ಯಾವ್ದಾರು ಒಂದು ರಿಯಾಲಿಟಿ ಶೋಗಳಿಗೆ ಆಗಲಿ ಇದು ಈ ಕೆಲವೊಂದು ನಂಬರ್ಗಳನ್ನ ಹಾಕಿ ಇದನ್ನು ನೀವು ಸಂಪರ್ಕಿಸಿ ಅಂತ ಕೊಡ್ತಾರೆ ನಾವು ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಮಗೆ ಲೈನ್ ಸಿಕ್ಕೊಲ್ಲ ಬಿಜಿ಼ ಬರುತ್ತೆ ಹಾಂ ಹೌದು ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ ಅವಕಾಶ ಇರೋಲ್ಲ ಹೌದು ಬಟ್ ನಾವು ಮತ್ತೆ ಹೀಗೆ ಎಲ್ಲರ ಹತ್ರನು ಅವ್ರು ಹೇಳಿ ಎಲ್ಲರ್ಗು ಆ ನಂಬರ್ ಕೊಟ್ಟಾಗ ಮತ್ತೆ ನಾವು ಅವರನ್ನ ರೀಚ್ ಆಗದೆ ಇದ್ದಾಗ ನಮಗೆ ಅದು ಬೇಕಾ ನಮಗೆ ಅದು ಬೇಕಾ ಈಗ ನಾವು ಆ ಆ ಆ ಮಾಧ್ಯಮದವರು ಕೊಟ್ಟಿರೊ ಒಂದು ಅಡ್ವಟೈಸಿಂದ ನಾವು ಆಕರ್ಷಿತರಾಗಿ ನಾವು ಇದರಲ್ಲಿ ಒಂದು ಭಾಗವಹಿಸಬೇಕು ಅನ್ನೋದೊಂದು ಖುಷಿಯಿಂದ ನಾವು ಅವರಿಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಕಾಲೇ ರೀಚ್ ಆಗಲ್ಲ ಅಂದಾಗ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಇನ್ನು ಕೆಲವು ಚಾನಲ್ಗಳಲ್ಲಿ ಟಿ ಆರ್ ಪಿಗೋಸ್ಕರ ನಾವು ತಿಳಿದ ಮಟ್ಟಿಗೆ ಬರಿ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಸುಳ್ಳು ಸುಳ್ಳು ಮಾಹಿತಿಗಳು ಎಲ್ಲ ಹೇಳಿರೋದು ಉಂಟು ಇವರು ಅಲ್ಲೆಲ್ಲೋ ಬಿದ್ದಿದ್ದರು ಇವ್ರುನ್ನ ಕರ್ಕೊಂಬಂದು ಇಲ್ಲಿ ಮಾಡಿದ್ವಿ ಇವರಿಲ್ಲೆಲ್ಲೊ ನಿಂತಿದ್ದರು ಇವರನ್ನ ಕರ್ಕೊಂಬಂದು ಇಲ್ಲಿ ಸಂಗೀತ ಹಾಡಿಸಿದ್ವಿ ಇವರು ಇನ್ನೆಲ್ಲೊ ನಿಂತಿದ್ದರು ಇವರಿಗೆ ಒಂದೇ ದಿನದಲ್ಲಿ ಒಂದೇ ರಾತ್ರಿಯಲ್ಲಿ ರಿಚ್ ಆದರು ಅಂದರೆ ಐ ಮೀನ್ ರಿಚ್ ಮೀನ್ಸ್ ನಾಟ್ ಅಮೌಂಟ ಒಂದು ಇದರಲ್ಲಿ ಅಂತ ಅಂದ ಇದೆಲ್ಲ ಸುಳ್ಳು ಸುಳ್ಳು ಸುದು ಮಾಹಿತಿಗಳು ಜನಗಳಿಗೆ ಆ ಥರದ್ದೆಲ್ಲ ಕಡಿಮೆ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಅದೆ ನಾನು ಹೇಳಿದ್ನಲ್ಲ ಕೆಲವು ಚಾನಲ್ಗಳಂತೂ ತುಂಬ ಒಳ್ಳೆ ನಿಖರವಾದ ಸುದ್ದಿಗಳನ್ನ ತಿಳ್ಸ್ತಾರೆ ಅದ್ರ ಬಗ್ಗೆಯೆಲ್ಲ ತುಂಬ ಖುಷಿಯಿದೆ ಮತ್ತೆ ಜನಪ್ರಿಯ ಪತ್ರಿಕೆಗಳು ಅಂತಂದರೆ ವಿಜಯವಾಣಿ ಇದೆ ಮತ್ತೆ ವಿಜಯ ಕರ್ನಾಟಕ ಇದೆ ಉದಯವಾಣಿ ಮೈಸೂರು ಮಿತ್ರ ಆಂದೋಲನ ಸಂಯುಕ್ತ ಕರ್ನಾಟಕ ಸಂಜೆ ವಾಣಿ ಹೀಗೆ ಇನ್ನೂ ಹಲವಾರು ಪತ್ರಿಕೆಗಳು ಇದೆ ಮತ್ತೆ ಸುದ್ದಿ ಚಾನಲ್ಗಳಂದರೆ ಪಬ್ಲಿಕ್ ಟಿ ವಿ ಟಿ ವಿ ನೈನ್ ಮತ್ತೆ ನ್ಯೂಸ್ ಯೈಟೀನ್ ಉದಯ ನ್ಯೂಸು ಸುವರ್ಣ ನ್ಯೂಸು ಹೀಗೆ ಕೆಲವು ಎಲ್ಲ ತುಂಬ ಅವರದ್ದೇ ಸ್ವಂತಿಕೆಯಲ್ಲಿ ಉತ್ಪ ಕ್ರಿಯೇಟ್ ಮಾಡಿರುವಂಥ ಸುದ್ದಿ ಚಾನಲ್ಗಳಿದ್ದಾವೆ ಚಾನಲ್ಗಳಂತೂ ತುಂಬ ಇದ್ದಾವೆ ಬಟ್ ಎಲ್ಲ ಚಾನಲ್ಗಳು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಅದೆ ನಾನು ನಾನು ತಿಳಿದ ಮಟ್ಟಿಗೆ ಸ್ವಲ್ಪ ಟಿ ಆರ್ ಪಿಗಾಗಿ ಯಾವುದು ಅದು ಸುಳ್ಳೆ ಆದರು ಪರ್ವಾಗಿಲ್ಲ ಜನಗಳಿಗೆ ಯಾವುದು ಆಕರ್ಷಿತರಾಗ್ತಾರೆ ಅದನ್ನ ಹೇಳ್ತಾರೆ ಅದು ನಿಜಾನೇ ಆದರೂ ಕೂಡ ಜನಗಳಿಗೆ ಒಂದು ಅವೇರ್ನೆಸ್ ಮೂಡ್ಸೋದ್ರ ಬಗ್ಗೆ ಅವ್ರಿಗೆ ಒಂದು ತಿಳು ತಿಳುವಳಿಕೆ ನೀಡೋದರ ಬಗ್ಗೆ ಅಥವಾ ಒಂದು ಜಾಗೃತಿ ಮೂಡಿಸೋ ಬಗ್ಗೆ ನಮ್ಮ ಮಾಧ್ಯಮಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋದೊಂದು ನಮಗೆ ಬೇಸರದ ಸಂಗತಿಯಾಗಿದೆ ಇದನ್ನು ಈ ಮಾಧ್ಯಮದೋರು ಇದನ್ನು ತಿದ್ದುಪಡಿ ಮಾಡ್ಕೊಂಡರೆ ಎಷ್ಟೋ ಜನ ನೊಂದ ಅಂದರೆ ನೊಂದ ಮನಸ್ಸು ಅಂತಂದರೆ ಅವರು ಈ ಮಾಧ್ಯಮಗಳ ಮೂಲಕ ಅವರು ಬೆಳಕಿಗೆ ಬರೋವಂಥದು ಇರುತ್ತೆ ಅದು ಹಾಕ್ತಾ ಇರಲ್ಲ ಅದೆಲ್ಲ ಸ್ವಲ್ಪ ಅವರು ತಿದ್ದುಪಡಿ ಮಾಡ್ಕೊಂಡರೆ ಎಲ್ಲೋ ಒಂದು ಮೂಲೆಗುಂಪಾಗಿರೋರು ಕೂಡ ಒಂದು ಚೂರು ಬೆಳಕಿಗೆ ಬರ್ಬೋದು ಬೆಳಕಿಗೆ ತರುವಂಥ ಕೆಲಸ ಅವ್ರು ಮಾಡ್ಬೋದು ಬೆಳಕಿಗೆ ಬಂದಮೇಲೆ ಅವರನ್ನ ಎಕ್ಸ್ಪೋಸ್ ಮಾಡೋದಕ್ಕಿಂತ ಬೆಳಕಿಗೆ ಬರದೇ ಇರೋ ಮೂಲೆ ಗುಂಪಾಗಿರೋರನ್ನ ಬೆಳಕಿಗೆ ತರೋದು ಇವ್ರ ಕೆಲಸವಾಗಿರತ್ತೆ ಅನ್ನೋದು ನನ್ನ ಅಭಿಪ್ರಾಯ